ಹಲೋ ಹಾಂ ಹೇಳ್ರೀ ಯಾರು ಹೌದು ದಿವ್ಯ ಆಯುರ್ವೇದಿಕ್ ಮಸಾಜ್ ಸೆಂಟ್ರ್ ಅದ ಹೇಳ್ರೀ ಯಾರು ಮಾತಾಡ್ಲತ್ತಿರಿ ನಮ್ಮಲ್ಲಿ ಎಲ್ಲ ಥರದ ಮಸಾಜ್ ಸಿಗ್ತದ ಹೆಡ್ಡ ಹ್ಯಾಂಡ್ ಬಾಡಿ ಮಸಾಜ ಎಲ್ಲ ಐತಿ ಎಲ್ಲ ಸಿಗ್ತವು ನಿಮಗೆ ಏನು ಮಸಾಜ್ ಮಾಡಬೇಕು

ಏನು ಅಂದರ ರೀ ಸ್ಟ್ರೆಸ್ ತೋಲ್ ಆಗ್ಯದ ಹಾಂ ಅಚ್ಚ ಅಚ್ಚ ಏನು ಏನು ಓದ್ತಿರಿ ನೀವು ಓದ್ಲತ್ತಿರೀ ಇನ್ನ ಏನ್ರ ಕೆಲಸ ಮಾಡ್ತಿರಿ ಕಾಲೇಜ್ ಸ್ಟೂಡೆಂಟ್ ಇದ್ದಿರೀ ಏನು ಟೂರಿಸ್ಟ್ ಇದ್ದಿರಿ ಹಾಂ ಸ್ಟೂಡೆಂಟ್ ಇದ್ದೀರಿ ರೀ ಹಾಂ ಏನು ಟೂರಿಸ್ಟಿಗೆ ಬಂದೀರಿ ಹಾಂ ಕರ್ನಾಟಕ ನಗರ್ದಾಗ ನಮ್ಮ ಬ್ರ್ಯಾಂಚ್ ಇತ್ತಲ್ಲ ನಮ್ಮದು ಕರ್ನಾಟಕದಗ ಬೀದರ್ನಾಗ ಅದ ಭಾಲ್ಕಿನಾಗ್ ಅದ ಎಲ್ಲ ಎಲ್ಲ ಐತಿ ಎಲ್ಲ ಸ್ಥಳದಾಗ ಅದ ಹೈದ್ರಬಾದ್ನಾಗ ಅದ ಇದ್ರದ್ದು ಮೇನ್ ಆಫೀಸ್ ಬೀದರ್ನಾಗ ಅದ ಈಗ ನೀವು ಎಲ್ಲಿದ್ದೀರಿ ಹೈದ್ರಬಾದ್ನಾಗ ಇದ್ದೀರಿ ಹಾಂ ಹೈದ್ರಬಾದ್ನಾಗ್ನು ಅದ ನಮ್ಮದು ಬಟ್ ಅಲ್ಲಿನ್ಕಿಂತ ನೀವು ಇಲ್ಲಿ ಬೀದರ್ ಬಂದು ನಿಮ್ಗ ತೋಡೆ ಚಲೋ ಸಿಕ್ತಿತ್ತು ಇಲ್ಲಿ ಅಶೋಕ ಹೋಟೆಲ್ ಅಂತ ಅದ ಬೀದರ್ನಾಗ ಹಾಂ ಅಲ್ಲೆ ಅಶೋಕ ಹೋಟೆಲ್ ಬಲ್ಲೆ ಅದ ನಮ್ದು ಹೊಸ ಸೆಂಟ್ರ್ ನಿಮ್ಗ್ ಯಾವ್ದು ಮಾಡ್ಕೊಬೇಕಿತ್ತು ಅಂದಿರಿ ತಲೆನ ಹಾಂ ಈಗ ತಲೆನೋವಿಗೆ ಅಂತಂದರ್ ನೋಡ್ರಿ ಒಂದು ಎರಡು ಸಾವಿರ ತನಕ ಐತೆ ಇಲ್ಲ ಈಗ ಸ್ಟ್ರೆಸ್ ಅಂತ ಹೇಳ್ಲತ್ತಿರಿ ಅದಕ್ಕೆ ಸ್ವಲ್ಪ ಟೈಮ್ ತಕೊಂಡು ಮಾಡ್ಬೇಕು ಆಯ್ತದ ನಾವು ಅದಕ್ಕ ತೋಡೆ ಕಾಸ್ಟ್ಲಿನೆ ಇರ್ತದ ಅದು ಮಸಾಜು ಭಾಳ ಹಾಂ ಆಗಲ್ಲ ಹಂಗಾರ ಮತ್ತು ಬಿ ನೋಡಣ ನೀವು ಭಾಳ ದೂರಿಂದ್ ಹೊಂಟೀರಿ ಅಂತ್ ಹೇಳ್ಲತ್ತಿರಿ ಹೈದ್ರಬಾದ್ಲಿಂದ್ ನೋಡ್ರ ಮತ್ತು ಬಿ ಒಂದು ತೋಡೆ ಹೆಚ್ಚು ಕಮ್ಮಿ ಮಾಡಣ ನಾಲ್ಕು ಮಂದಿ ಹೊಂಟ್ರಿ ಎಲ್ಲರಿಗು ಸೇಮಾ ಹೋಗರ ಇದ್ರಿ ಯಾವತ್ತು ಬರ್ತಿರಿ ಹಾಂ ಯಾವಾಗ ಬರ್ತೀರಿ ನೀವು ಯಾವಾಗ ಬಿ ಬರ್ರಿ ನಡಿತದ ನಮ್ದು ನೋಡ್ರೀ ಎಷ್ಟಕ್ಕೆ ತೆರ್ದಿರ್ತದ ಅಂತಂದ್ರ ಮುಂಜಾನೆ ಹತ್ತು ಗಂಟೆ ಹಿಡ್ದು ರಾತ್ರಿ ಏಳರ ತನ ತೆರ್ದಿರ್ತದ ನಮ್ಮದು ಹಾಂ ಸರಿ ಬರ್ರಿ ನಾಳೆ ಬರ್ರಿ ಫೋನ್ ಮಾಡಿ ಬರ್ರಿ